ನನಗೆ ಮೊಬೈಲ್ ಬೇಕು ಅಂತ ನಾನು ಹತ್ತಿರದ ನನಗೆ ಗೊತ್ತಿರುವಂಥ ಮೊಬೈಲ್ ಶಾಪಿನಲ್ಲಿ ಒಂದು ಸೆಕೆಂಡ್ ಆ್ಯಂಡ್ ಮೊಬೈಲ್ ತೊಗೊಂಡೆ ಅದು ಕೂಡ ಆರು ತಿಂಗಳ ಹಿಂದೆ ಅದನ್ನು ತಗೊಳ್ಳುವಾಗ ಅದರ ಎಲ್ಲ ಫೀಚರ್ಸ್ ನೋಡಿ ತೊಗೊಂಡೆ ಅಂದರೆ ಅದರ ಸ್ಕ್ರೀನ ಮತ್ತು ಬ್ಯಾಟ್ರಿ ಚಾರ್ಜಿಂಗ ಮತ್ತೆ ಇಯ ಫೋನ ಹಾಕೋದು ಪ್ಲಗಿಂಗ ಅದೆಲ್ಲ ನೋಡಿ ತೊಗೊಂಡೆ ಮೊದಲಿಗೆ ಎಲ್ಲವು ಚೆನ್ನಾಗಿತ್ತು ಮತ್ತು ಅದು ನನ್ನ ಬಜೆಟಿಗೆ ಎಟಕುವಂತಹದಾಗಿತ್ತು ನನ್ನ ಪ್ರಕಾರ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟ್ ಅಂದರೆ ಮೊಬೈಲಂದರೆ ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ ಅಂತ ಅಂದುಕೊಂಡಿದ್ದೆ ಆಮೇಲೆ ಆ ಮೊಬೈಲನ್ನು ನಾನು ಅದೇ ಅದು ಅಮೂಲ್ಯವಾದ ವಸ್ತು ಎಂದು ಜೋಪಾನವಾಗಿಟ್ಟುಕೊಂಡಿದ್ದೆ ಆ ಬಳಿಕ ಅಂದರೆ ಆರು ತಿಂಗಳ ನಂತರ ನಾನು ತೆಗೆದುಕೊಂಡ ಮೊಬೈಲ್ ಅದು ನಿಧಾನವಾಗಿ ಕೆಲಸ ಪ್ರಾರಂಭಿಸಿತು ಅಂದರೆ ಅದು ಹ್ಯಾಂಗಾಗೋದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಅದು ಸ್ಲೋ ಆಗಿ ಓಪನ್ನಾಗುವುದು ಅಂದರೆ ತುಂಬ ಟೈಮ್ ತಗೊಳ್ತಾ ಇತ್ತು ಮತ್ತು ಹಿಂದೆ ಹೋಗೋದಕ್ಕೇನಾಗುದಿಲ್ಲ ಆ ಥರ ತುಂಬ ಹೊತ್ತು ತಗೊಳ್ತಾ ಇತ್ತು ವಾಟ್ಸಪ್ ಹಾಗೇನೆ ವಾಟ್ಸಪ್ ಓಪನ್ ಮಾಡಬೇಕಾದ್ರೆ ಓಪನ್ ಮಾಡಿದ ಮೆಸೇಜ್ ಓಪನ್ ಮಾಡಿದಾಗ ಅಲ್ಲಿ ವೀಡಿಯೋ ಕಾಲ ಮತ್ತು ವಾಯ್ಸ್ ಮೆಸೇಜ ಟೆಕ್ಸ್ಟ್ ಮೆಸೇಜ ಹಾಗೆ ತನ್ತಾನೇ ಅದೇ ಟೈಪಾಗ್ತಾ ಇತ್ತು ಮೊದಲು ಕ್ಯಾಮರ ಕ್ಯಾಮರ ಕೂಡ ಚೆನ್ನಾಗೇ ಇತ್ತು ಮತ್ತು ಅದು ಇದರ ಮತ್ತೆ ಮತ್ತೆ ಅದು ಬ್ಯಾಗ ಅದು ಫೋಟೋ ಎಲ್ಲ ಬ್ಲರ್ರಾಗಿ ಸ್ಟಾರ್ಟಾಯ್ತು ಫೋಟೋದ ಕ್ಲಾ ಫೋಟೋ ಕ್ಲಾರಿಟಿಯಲ್ಲಿ ಬರ್ತಾ ಇರಲಿಲ್ಲ ಎಷ್ಟೇ ಚಂದ ಮಾಡಿ ಫೋಟೋ ತೆಗೆದ್ರು ಫೋಸ್ ಕೊಟ್ಟರೂ ಅದು ಬ್ಲರ್ ಅಥವಾ ಕ್ಲಿಯರಾಗಿ ಸಿಕ್ತಾನೆ ಇಲ್ಲ ಮತ್ತು ಅದೇ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಅದು ಪಾಸು ಪ್ಲೇ ಮುಂದೆ ಹೋಗೋದು ಹಾಗೇನೆ ಹಿಂದೆ ಹೋಗೋದು ಹಾಗೆನೇ ಕೆಳಗಿರುವಂಥ ಕಮೆಂಟ ಲೈಕ್ಸ ಈ ಥರ ತಂತಾನೆ ಬಟನ್ ಒತ್ತುತ್ತಾ ಇತ್ತು ಒತ್ತುತ್ತಾ ಇತ್ತು ವೀಡಿಯೋವನ್ನು ನೋಡಲಿಕ್ಕೆನೇ ಆಗ್ತಾ ಇರಲಿಲ್ಲ ಮತ್ತು ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟಲ್ಲಿ ವಾರಂಟಿ ಇರುವುದಿಲ್ಲ ಗ್ಯಾರಂಟಿ ಕೂಡ ಇರುವುದಿಲ್ಲ ಅದು ಪರ್ಚೇಸ್ ಮಾಡಬೇಕಾದ್ರೆ ನಾವು ಓಕೆ ಆನ್ಲೈನ್ ಪರ್ಚೇಸ್ ಇಲ್ಲ ನಾವು ಡೈರೆಕ್ಟ್ ಪರ್ಚೇಸ್ ಮಾಡಬೇಕಾದ್ರೆ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟಿಗೆ ಯಾವುದೇ ರೀತಿಯಾದಂತಹ ವಾರೆಂಟಿ ಅಥವಾ ಎಕ್ಸ್ಚೇಂಜ್ ಆ ಥರ ಯಾವುದೇ ಈ ರೀತಿ ಫೆಸಿಲಿಟಿ ಕೂಡ ಇರುವುದಿಲ್ಲ ಮತ್ತು ಮಾರಾಟ ಮಾಡಿದಂಥ ವ್ಯಕ್ತಿಯು ಹಿಡನ್ ಪ್ರಾಬ್ಲಮ್ಸ್ ಅಂದರೆ ಅದರಲ್ಲಿ ಇರುವಂಥ ಸಮಸ್ಯೆಗಳನ್ನು ಖರೀದಿ ಮಾಡು ನನಗೆ ಯಾವುದೇ ರೀತಿಯಾದಂಥ ಮಾಹಿತಿ ನೀಡಿಲ್ಲ ಕಾಲ್ ಕನೆಕ್ಟ್ ಕೂಡ ಆಗುವುದಿಲ್ಲ ಅಂದರೆ ಕೆಲವೊಂದು ಸಮಸ್ಯೆ ಬರ್ತದೆ ಕಾಲ್ ಮಾಡಿದಾಗ ಕಾಲ್ ಕನೆಕ್ಟಾಗುವುದಿಲ್ಲ ಡಿಲೇಯಾಗಿ ಕಲೆ ಕನೆಕ್ಟಾಗ್ತದೆ ಬೇರೆಯವರಿಗೆ ಈ ಥರ ತುಂಬ ಸಮಸ್ಯೆಗಳನ್ನು ಸ್ಟಾರ್ಟಾಯಿತು ನನಗೆ ಮತ್ತೆ ಮತ್ತೆ ಮತ್ತು ಓಕೆ ನಾವು ತೆಗೆದುಕೊಂಡ ಮೊಬೈಲ್ಗೆ ಯಾವುದೇ ರೀತಿಯಾದಂತಹ ಎಕ್ಸ್ಚೇಂಜ ಅಥವಾ ರಿಟರ್ನ್ಸ್ ಯಾವುದೇ ಕೂಡ ಇರುವುದಿಲ್ಲ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟಿಗೆ ಫಸ್ಟ್ ಹ್ಯಾಂಡ್ ಬೇಕಂದರೆ ಅದೇ ಮೊದ್ಲು ನ್ಯೂ ಮೊಬೈಲ್ ಪರ್ಚೇಸ್ ಮಾಡಿದರೆ ಬೇಕಾದರೆ ಅವರು ಕೊಡ್ಬೋದು ರಿಟರ್ನ ರಿಟರ್ನ್ ಪಾಲಿಸಿ ಅಲ್ಲ ಎಕ್ಸ್ಚೇಂಜ್ ಆಫರ್ಸೆಲ್ಲ ಮತ್ತು ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟಿಗೆ ಯಾವುದೇ ರೀತಿಯಾದಂಥ ಇರುವುದಿಲ್ಲ ಇನ್ ಕೇಸ್ ಅದರಲ್ಲಿ ಏನಾದರೂ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟಲ್ಲಿ ನಾವು ಪರ್ಚೇಸ್ ಮಾಡಿದ್ದರಲ್ಲಿ ಪ್ರಾಬ್ಲಮ್ಸ್ ಏನಾದರೂ ಬಂದರೆ ನಾವೇ ಹಣ ಕೊಟ್ಟು ಅದನ್ನು ರಿಪೇರಿ ಮಾಡಬೇಕೆ ಹೊರತು ಅವರು ನಮಗೆ ಯಾವುದೇ ರೀತಿಯಾದಂಥ ಆಫರನ್ನು ಕೊಡುವುದಿಲ್ಲ ಎಷ್ಟೇ ಅದಕ್ಕಿಂತ ನಾವು ಹೊಸ ಮೊಬೈಲ್ ತೊಗೊಂಡು ಅದನ್ನು ಹಣ ಜಾಸ್ತಿ ಕೊಟ್ಟರೂ ಹೊಸ ಮೊಬೈಲ್ ಖರೀದಿಸಿ ಮ ಖರೀದಿ ಮಾಡ್ಬೋದು ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟ ಬೆ ಚೀಪಾಗಿರುತ್ತೆ ಹೊರತು ನಮಗೆ ಹೊಸ ಮೊಬೈಲ್ನಷ್ಟು ಒಳ್ಳೆಯ ಕ್ವಾಲಿಟಿಯ ಚಾರ್ಜಿಂಗ್ ಮತ್ತು ಚಾರ್ಜಿಂಗ್ ಫೆಸಿಲಿಟಿ ಮತ್ತು ಸ್ಪೀಡಾಗಿರೋದು ಸ್ಟೋರೇಜೆಲ್ಲ ಕಡಿಮೆಯೇ ಇರುತ್ತೆ ಅಂದರೆ ಅವರು ಬೇರೆ ಯಾರೋ ಯೂಸ್ ಮಾಡಿದ ಮೊಬೈಲ್ ನಮಗೆ ಹಾಫ್ ರೇಟಿಗೆ ಸಿಗುತ್ತೆ ಆದರೆ ಹೊಸತು ಮೊಬೈಲ್ ತಗೊಂಡರೆ ನಮಗೆ ಒಳ್ಳೆಯ ಆಫರ್ ಒಳ್ಳೆ ಆಫರಲ್ಲಿ ಒಳ್ಳೆಯ ಬೆಲೆಗೆನೇ ಸಿಗುತ್ತೆ ಮತ್ತು ನೆಗೆಟಿವ್ ಅಂದರೆ ತುಂಬ ಕ್ವಾಲಿ ಮೊಬೈಲ್ನ ಕ್ವಾಲಿಟಿ ಸ್ಪೀಡಾಗಿರುವುದಿಲ್ಲ ಮತ್ತು ಮತ್ತೆ ಮತ್ತೆ ಯೂಸ್ ಮಾಡಿದಾಗ ಎರಡು ವೀಡಿಯೋ ನೋಡಿದಾಗಲೇ ಅದರ ಬ್ಯಾಟ್ರಿ ಡೆಡ್ಡಾಗುತ್ತೆ ಅಂದರೆ ಬ್ಯಾಟರಿ ಬೇಗನೆ ಮುಗಿದೋಗುತ್ತೆ ಅಂದರೆ ಬ್ಯಾಟ್ರಿ ಕ್ವಾಲಿಟಿ ಕೂಡ ಚೆನ್ನಾಗಿರುದಿಲ್ಲ ಮತ್ತು ಅದಕ್ಕೆ ನಿರ್ದಿಷ್ಟ ಅವಧಿ ಅಂದರೆ ವಾರಂಟಿ ಅಂತ ಇರುವುದಿಲ್ಲ ವಾರಂಟಿ ಆರ್ ಗ್ಯಾರಂಟಿ ಇರುವುದಿಲ್ಲ ಅದು ಅವ್ರ ಕಂಪನಿ ಅವರು ನನಗೆ ಯಾವುದೇ ರೀತಿಯಲ್ಲಿ ನಮಗೆ ಆಫರನ್ನ ಮಾಡಿ ಕೊಡುವುದಿಲ್ಲ ಒಳ್ಳೆತನದಲ್ಲಿ ನಾವು ಅದಕ್ಕೆ ಬೆಸ್ಟ್ ಅಂದರೆ ನಾವು ಹೊಸತು ಮೊಬೈಲ ಶಾಪಲ್ಲಿ ನೋಡಿಕೊಂಡಿಲ್ಲ ಫೀಚರ್ಸ್ ಅದರದು ಮೊಬೈಲ್ ಮಾಡೆಲ್ಲ ಅಥವಾ ಅದರ ಡಿಸ್ಪ್ಲೇ ಸ್ಕ್ರೀನ ಸ್ಪೀಡಾಗುಂಟಾ ಫೋನ ರ್ಯಾಮ್ ಸ್ಟೋರೇಜ್ ಈ ಥರ ಎಲ್ಲ ನಾವು ನೊಇಡ್ಕೊಂಡು ಹೊಸತು ತಗೊಂಡರೆನೆ ನನಗೆ ಬೆಸ್ಟ್ ಅಂತ ಕಾಣಿಸ್ತೆ ನೆಗೆಟಿವ್ ತೆಗೊಂಡೆ ಬೆಸ್ಟ ಸೆಕೆಂಡ್ ಆ್ಯಂಡಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟ್ ಕಡಿಮೆಯೇ ತಗೊಳ್ಳೋದು ಜಾಸ್ತಿ ತಗೊಳ್ತಾರೆ ಬಟ್ ತಗೊಂಡು ತಗೊಳ್ಳಬಾರ್ದು ನಿಜವಾಗಿ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟ ಯಾಕೆಂದರೆ ಅದರಲ್ಲಿ ನಮಗೆ ಬಾಳಿಕೆ ಬರುವುದಿಲ್ಲ ನಾವು ಶಾರ್ಟ್ ಟೈಮಿಗೆ ಕಡಿಮೆ ಸಮಯಕ್ಕೆ ಬೇಕಾದರೆ ಅದನ್ನ ಯೂಸ್ ಮಾಡ್ಬೋದು ಮತ್ತು ಜಾಸ್ತಿ ಸಮಯಕ್ಕೆ ಅದನ್ನ ಯೂಸ್ ಮಾಡಲಿಕ್ಕಾಗುದಿಲ್ಲ ನನ್ನ ಪ್ರಕಾರ ಸೆಕೆಂಡ್ ಆ್ಯಂಡ್ ಪ್ರಾಡಕ್ಟು ಬೆಸ್ಟ್ ಅಲ್ಲ